ನಾನು ಚಿಕ್ಕವಳಿದ್ದಾಗದಿಂದಾನು ಓದೋದ್ರಲ್ಲಿ ಹವ್ಯಾಸ ಬೆಳೆಸ್ಕೊಂಡಿದ್ದೀನಿ ಭೌತಿಕವಾಗಿ ಪುಸ್ತಕ ಓದೋದ್ರಲ್ಲಿ ನನಗೆ ತುಂಬ ಆಸಕ್ತಿ ನನ್ನ ಮಕ್ಕಳಿಗೂ ಸಹಿತ ನಾನು ಅದನ್ನೇ ತಿಳಿಸಿದ್ದೀನಿ ಎಲೆಕ್ಟ್ರಾನಿಕ್ಕಲ್ಲಿ ಯಾವ ರೀತಿ ಆಗಿ ಅದನ್ನು ಓದೋದ್ರಿಂದ ಕಣ್ಣಿಗೆ ತುಂಬ ತೊಂದರೆ ಆಗುತ್ತೆ ಹಾಗೂ ಅದು ಬುಕ್ ಪುಸ್ತಕವನ್ನು ಓದಿದಷ್ಟು ನಮಗೆ ಒಂದು ಪ್ರೀತಿ ಅದ್ರಲ್ಲಿ ಬರೋದಿಲ್ಲ ಹಾಗಾಗಿ ಈ ಆಡಿಯೋ ಪುಸ್ತಕಗಳನ್ನು ಕೇಳ್ಬೌದು ಅದು ಚೆನ್ನಾಗಿರತ್ತೆ ಅದೂ ಚೆನ್ನಾಗಿರತ್ತೆ ಹಾಗೂ ಕಲ್ಪನಾ ಲೋಕಕ್ಕೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಯಾಕಂದರೆ ಅವರು ಓದ್ಕೊಂಡು ಹೋಗ್ತಿರ್ತಾರೆ ನಾವು ಕೇಳ್ಸ್ಕೊತೀವಿ ಸ್ಟಾಪ್ ಮಾಡಿ ಮಾಡಿ ಮಾಡಿ ಓದಲಿಕ್ಕೆ ನಿಲ್ಲಿಸಿ ನಿಲ್ಲಿಸಿ ಓದಲಿಕ್ಕೆ ಅಲ್ಲಿ ಒಂಥರ ಹಿಂಸೆ ಅನಿಸತ್ತೆ ಆದ್ರೆ ಆದರೆ ನಾವು ಭೌತಿಕವಾಗಿ ಪುಸ್ತಕವನ್ನ ಓದುವಂತಹ ಸಂದರ್ಭದಲ್ಲಿ ನಮ್ಮ ಕಲ್ಪನಾ ಲೋಕಕ್ಕೆ ವಾಯುವಿಹಾರದಲ್ಲಿ ನಾವು ತೇಲ್ಬೋದು ಹಾಗೆನೇ ನಮಗೆ ಎಲ್ಲಿ ಒಂದು ಸಂಶಯಗಳು ಕೆಲವೊಂದು ಪದಗಳ ಒಂದು ಜೋಡಣೆ ಇದೆ ಅದು ಅರ್ಥ ಆಗದ ಅರ್ಥ ಆಗದಿದ್ದಂತಹ ಸಂದರ್ಭದಲ್ಲಿ ನಾವು ನಿಘಂಟಿನ ಸಹಾಯದಿಂದ ನಾವು ಎಷ್ಟೋ ಸಮಸ್ಯೆಗಳನ್ನಲ್ಲಿ ಪರಿಹಾರ ತಗೋಬೋದು ಹಾಗಾಗಿ ನಮಗೆ ಭೌತಿವಾಗಿಯೂ ಪುಸ್ತಕ ಓದೋದಂದ್ರೆ ತುಂಬ ಇಷ್ಟ